ಮಯೂರ ಓಟೇಲು ಹಾಂ ನಮಗೆ ಒನ್ ಪ್ಲೇಟ್ ಚಿಕನ್ ಬಿರ್ಯಾನಿ ಹಾಂ ಒನ್ ಪ್ಲೇಟ್ ಚಿಕನ್ ಬಿರ್ಯಾನಿ ಪಾರ್ಸೆಲ್ಲಾ ಹಾಂ ಎಲ್ಲ ಪಾರ್ಸೆಲ್ ಸರ್ ಎಲ್ಲ ಪಾರ್ಸೆಲು ಅದೇ ಚಿಕನ್ ಬಿರ್ಯಾನಿ ಒಂದು ಪರೋಟಾ ಕಬಾಬ್ ಬೇಕಿತ್ತುರಿ ಹಾಂ ಚಿಕನ್ ಕಬಾಬ್ ಬೇಕಿತ್ತು ಕ್ವಾಂಟಿಟಿ ಹಾಂ ಇದು ಒಂದು ಐನೂರು ಗ್ರಾಮ್ ಹಾಕಿ ಸಾಕು ನೆಂಜ್ಕೊಣ್ಣೋಕೆ

ಈ ಕಡೆ ಫೋನ್ಪೇ ಗೂಗಲ್ ಪೇ ಏನು ಯೂಸ್ ಮಾಡಲ್ಲ ಇಲ್ಲಿ ನೋಡಿ ನೋಡ್ರಿ ಫೋನ್ಪೇ ಐತೆ ನಮ್ಮತ್ತಿರ ಕಳ್ಸ್ತೀನಿ ತಗೊಳ್ಳಿ ರೀ ಪಾ ಆಮೇಲೆ ಬೈಕು ನಮ್ಮ ಹುಡ್ಗನ್ ಕಳಿಸ್ತೀನಿ ಅವ್ನ ಕೈಯಲ್ಲಿ ಎಷ್ಟು ಅಮೌಂಟ್ ಆಗುತ್ತೆ ನೋಡ್ರಿ ಸ್ವಲ್ಪ ಹೌದಾ ಹೌದು ಪರೋಟ ರೀ ಹೌದ ಇನ್ನೊಂದು ಕಳಿಸ್ಬಿಡ್ರಿ ತರ್ಟಿ ರುಪೀಸ್ ಅಂದರೆ ಹಾಂ ಪರೋಟ ಇನ್ನೊಂದು ಕಳಿಸ್ಬಿಡ್ರಿ ಸರಿ ಸರಿ ತಗೊಳ್ರಿ ಅದೇನಿದೆಯೊ ಕೊಟ್ಟು ಕಳಿಸ್ತೀನಿ ನಮ್ಮ ಹುಡುಗ ತಗೊಂಡು ಬರ್ತಾನೆ ಅಲ್ಲಿ ಕೊಟ್ಟುಬಿಡ್ರಿ ಹಾಂ ಮತ್ತೆ ಸಿಗ್ತಿನಿ ತಗೊಳ್ರಿ ಮತ್ತೆ ಮಾಡ್ತೀನಿ ಅಷ್ಟೇ ಸಾಕು ತಗೋಳ್ರಿ ಸರ್ ಮತ್ತೆ ಇನ್ನೇನಾರಿದ್ಯಾ ಮಟನ್ ಬಿರ್ಯಾನಿ ಕಳಿಸ್ಕೊಟ್ಬಿಡ್ರಿ ನಮ್ಮ ಹುಡ್ಗಗೆ ಹಾಂ ಸರಿ ಸರ್ ತ್ಯಾಂಕ್ಸ್ ಹಾಂ ಕಳಿಸ್ಬಿಡ್ರಿ ಸರ್ ನಮ್ಮ ಹುಡ್ಗನ್ನ ಕಳ್ಸ್ತೀವಿ ನಾವು